ಆಚಾರ್ಯ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಕಾಲೇಜು ಇಲ್ಲಿ ಹತ್ತಿರದಲ್ಲಿದೆ ಇಲ್ಲಿ ವಾಣಿಜ್ಯಶಾಸ್ತ್ರ ಪದವೀಧರ ವ್ಯವಹಾರ ನಿರ್ವಹಣೆ ಸ್ನಾತಕ ಪದವಿ ಮಾಸ್ಟರ್ ಆಫ್ ಕಾಮರ್ಸ್ ಇವುಗಳೆಲ್ಲ ಈ ಕಾಲೇಜಿನ ಪ್ರತಿಷ್ಠಿತ ಕೋರ್ಸ್ಗಳಾಗಿವೆ ಹತ್ತಿರದಲ್ಲಿ ಎಷ್ಟು ಚೆನ್ನಾಗಿ ಕಾಲೇಜ್ಗಳು ಇದ್ದರೂ ಕೆಲವೊಂದು ವಿದ್ಯಾರ್ಥಿಗಳು ಬೇರೆ ರಾಜ್ಯ ಅಥವಾ ಬೇರೆ ನಗರಗಳಿಗೆ ಹೋಗಿ ತಮ್ಮ ವಿದ್ಯಾಭ್ಯಾಸ ಹಾಗೂ ತಮ್ಮ ಜೀವನಶೈಲಿಯ ಶಿಸ್ತನ್ನು ಪಡೆಯಲು ಹಾಗೂ ಹಣದ ಖರ್ಚಿನ ಮಿತಿಯನ್ನು ಸುಧಾರಿಸಲು ಬೇರೆ ಬೇರೆ ನಗರಗಳಿಗೆ ಹೋಗಿ ವಿದ್ಯಾಭ್ಯಾಸವನ್ನು ಮಾಡುತ್ತಾರೆ ಅದರೊಂದಿಗೆ ಹೊಸ ಕೌಶಲ್ಯಗಳನ್ನು ಕಲಿಯಲು ಬೇರೆ ಕಡೆಗೆ ಹೋಗುತ್ತಾರೆ ಆದರೆ ಕೆಲವು ವಿದ್ಯಾರ್ಥಿಗಳು ತಮ್ಮ ಬಳಿ ಹಣ ಇಲ್ಲದ ಕಾರಣ ಎಲ್ಲಿ ಕಡಿಮೆ ದರದಲ್ಲಿ ವಿದ್ಯಾಭ್ಯಾಸ ಮುಗಿಸಬಹುದು ಎಂದು ನೋಡಿ ಮತ್ತು ಆ ಊರಿಗೆ ಹೋಗಿ ವಿದ್ಯಾಭ್ಯಾಸವನ್ನ ಮುಗಿಸುತ್ತಾರೆ